ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ರೇಖಾಗಣಿತ ಶಿಕ್ಷಕಿ ಅವರಾ ಮಾತಾಡ್ತಾ ಇರೋದು ಮೇಡಮ್ ನಾವು ಜೀವಿತಾ ಅವ್ರ ಪೋಷಕರು ಮಾತಾಡ್ತಾ ಇರೋದು ಮೊನ್ನೆ ನೀವು ಗಣಿತ ಕಿರು ಪರೀಕ್ಷೆ ಮಾಡಿದ್ದಿರಿ ಅದರಲ್ಲಿ ನಮ್ಮ ಮಗಳು ಕಡಿಮೆ ಮಾರ್ಕ್ಸ್ ತೆಗೆದಿದ್ದಾಳೆ ಮ್ಯಾಮ್ ಇಲ್ಲ ಮೇಡಮ್ ಅವರು ಡೈಲಿನೆ ಶಾಲೆಗೆ ಬರ್ತಾ ಇದ್ದಾರೆ ಅದೇ ಮೇಡಮ್ ನೀವೆಲ್ಲ ಕರೆಕ್ಟಾಗಿ ಪಾಠಗಳೆಲ್ಲ ಸರಿಯಾಗಿ ಮಾಡ್ತಾ ಇದ್ದೀರಾ ಅದೇ ಮ್ಯಾಮ್ ಅವರು ಪಾಠ ಕೇಳಲಿಲ್ಲ ಅಂತ ಅಂದರೆ ನೀವು ಅವ್ರ ಕಡೆ ಸ್ವಲ್ಪ ಗಮನ ಹರ್ಸಬೇಕಲ್ವಾ ಬರೀ ಓದೋ ಮಕ್ಕಳನ್ನೇ ನೋಡೋಕ್ಕೆ ಇನ್ನಾ ಈ ಈ ಏನು ಅರ್ಥ ಮಾಡ್ಕೊಳ್ಳಕಾಗ್ದೇ ಇರೋ ಮಕ್ಕಳ ಕಡೆಗೆ ಸ್ವಲ್ಪ ನೀವು ಗಮನ ಕೊಟ್ಟರೆ ಅವರೂ ಸಹ ಚೆನ್ನಾಗೇ ಕಲಿಯೋದಕ್ಕೆ ಪ್ರಯತ್ನಪಡ್ತಾರೆ ನೀವು ಪಾಠ ಮಾಡಬೇಕಾದ್ರೆ ಮದ್ ಮಧ್ಯೆ ಅವರಿಗೆ ಎದ್ದೇಳಿಸ್ಬಿಟ್ಟು ಕ್ವೆಶನ್ ಕೇ ಪ್ರಶ್ನೆಗಳನ್ನ ಅವ್ರಗೆ ಕೇಳಿದ್ರೆ ಅವರೂ ಅವರೂ ಸಹ ಚೆನ್ನಾಗಿ ಕಲೀತಾರಲ್ಲ ಅದೇ ಮೇಡಮ್ ನೀವು ಪಾಠ ಮಾಡಿದ್ರೆ ಬರೀ ಪಾಠ ಮಾಡ್ತಾ ಇದ್ದರೆ ಮಕ್ಳು ನಿದ್ದೆ ನಿ ಮಧ್ಯದಲ್ಲಿ ನಿದ್ದೆ ಬರೋ ಥರ ಆಗ್ತಾ ಇರುತ್ತೆ ಆ ಟೈಮಲ್ಲಿ ಅವರನ್ನ ಎದ್ದೇಳ್ಸಿ ಬಿ ನೀವು ಯಾವ್ದಾದ್ರು ಕಾಮಿಡಿ ಹೇಳೋದು ಆ ಥರ ಮಾಡಿದ್ರೆ ಅವ್ರಿಗೂ ಸಹ ಇಂಟ್ರೆಶ್ಟ್ ಬರುತ್ತೆ ಕೇಳಕ್ಕೆ ಅಲ್ಲವಾ ಸರಿ ಮೇಡಮ್ ಆಯಿತು ನೀವು ಒಂದೊಂದು ಪಾಠ ಆಗ್ತಾ ಇದ್ದಂಗೆ ವಾರಕ್ಕೊಂದು ಸರ್ತಿ ಅವರಿಗೆ ಕಿರು ಪರೀಕ್ಷೆಗಳನ್ನು ಮಾಡಿರಿ ಮತ್ತು ಅವ್ರು ಮಾಡಿದ್ದು ಯಾರು ಮಕ್ಳು ಜಾಸ್ತಿ ಅಂಕ ಪಡೀತಾರೋ ಅವ್ರ್ಗೊಂದು ಬಹುಮಾನ ಆ ಥರ ಇಟ್ಟಾಗ ಮಕ್ಕಳು ನಾವೂ ಆ ಬಹುಮಾನ ನಾವೂ ಪಡ್ಕೋಬೇಕಲ್ಲ ಅಂತ ಅವ್ರಿಗೂ ಸಹ ಒಂದು ಹುಮ್ಮಸ್ಸು ಬರುತ್ತೆ ಮೇಡಮ್ ಸರಿ ಮೇಡಮ್ ಧನ್ಯವಾದಗಳು ಮ್ಯಾಮ್